ಹಲೋ ನಾನು ಶ್ರಾವ್ಯ ಅಂತ ಇದು ಮಂದಾರ ಹೋಟೆಲಿಂದವಾ ಓಕೆ ನಾವು ನಿಮ್ಮ ಹೋಟೆಲಲ್ಲಿ ರೂಮ್ಸ್ ಅವೈಲೇಬಲ್ ಇದೆಯಾ ಮ್ಯಾಮ್ ನಾನು ನನ್ನ ಕುಟುಂಬ ಹಾಗು ಗೆಳೆಯರೊಂದಿಗೆ ಈಗ ಇಲ್ಲಿ ಬರ್ತಿದ್ದೇವೆ ನಿಮ್ಮಲ್ಲಿ ಯಾವ ರೀತಿಯ ಫುಡ್ ಎಲ್ಲ ಅವೈಲೇಬಲ್ ಇದೆ ಮ್ಯಾಮ್ ನಮಗೆ ಸೌತ್ ಇಂಡಿಯನ್ ಮತ್ತೆ ನಾರ್ತ್ ಇಂಡಿಯನ್ ಹಾಗೂ ಚೈನೀಸ್ ಸಹ ಬೇಕಿತ್ತು ಓಕೆ ಓಕೆ ನಾವೊಂದು ಇಪ್ಪತ್ತೈದು ಜನ ಇದ್ದೇವೆ ಇಪ್ಪತ್ತೈದು ಜನ ಉಳಿಯುವಷ್ಟು ಸಾಮರ್ಥ್ಯ ಇದೆಯಾ ನಿಮ್ಮ ಹೋಟೆಲಲ್ಲಿ ಓಕೆ ನಿಮ್ಮ ಸಮಯ ಇಲ್ಲಿ ನಿಮ್ಮ ಹೋಟೆಲಲ್ಲಿ ಇಪ್ಪತ್ತೈದು ಜನ ಇರುವಷ್ಟು ಟೇಬಲಿ ಸಿಗಬಹುದಾ ಓಕೆ ನಾವು ಆರು ಕಾರಲ್ಲಿ ಬಂದಿದ್ದೇವೆ ಸೊ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ನಿಮ್ಮ ಹೋಟೆಲು ಮುಚ್ಚುವ ಸಮಯ ಓಕೆ ಥ್ಯಾಂಕ್ ಯು ನಾವು ಆದಷ್ಟು ಬೇಗ ಇಲ್ಲಿಗೆ ಬಂದು ಇಲ್ಲಿ ಸಹಕರಿಸುತ್ತೇವೆ